ಹೌದು ನಮ್ಮಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರಸಿದ್ದವಾದ ಸ್ಮಾರಕವಿದೆ ಆ ಸ್ಮಾರಕ ಯಾವ್ದಪ್ಪ ಅಂತಂದ್ರೆ ಸ್ಮಾರಕ ಅಂತಲ್ಲ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ ಯಾವುದು ಧಾರ್ಮಿಕ ಸ್ಥಳ ಹೇಳಬೋದು ಪ್ರೇಕ್ಷಣೀಯ ಸ್ಥಳ ಅಂತೆಯೇ ಹೇಳಬೋದು ಯಾವ್ದಪ್ಪ ಅಂತಂದ್ರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರಸಿದ್ಧ ವಿಜಯನಗರ ಜಿಲ್ಲೆಯ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂಥೇಳಿ ಪ್ರಸಿದ್ಧಾಗಿರ್ತಕಂಥ ವಿಜಯನಗರ ಜಿಲ್ಲೆಯ

ಹಂಪಿ ಅಂತಕಂಥದ್ದು ಇನಸ್ಕೊ ಇನಸ್ಕೊ ಪಟ್ಟಿಗೆ ಸೇರಿರ್ತಕಂಥ ಒಂದು ಪ್ರೇಕ್ಷಣೀಯ ಸ್ಥಳ ಕೂಡ ಆಗಿದೆ ಯಾಕೆಂತಂದ್ರೆ ಅದನ್ನ್ಯಾಕೆ ಸೇರಿಸ್ದರು ಅಲ್ಲಿರ್ತಕಂಥ ಅದನ್ನು ಯಾಕೆ ಸೇರಿಸ್ರು ಅಲ್ಲಿರ್ತಕಂಥವು ಯಾಕೆ ಸೇರಿಸ್ರು ಅಲ್ಲಿರ್ತಕಂಥ ಒಂದು ಸ್ಥಳಕ್ಕೆ ಇರೋ ಸ್ಥಾನಮಾನ ಏನು ಅಂಥೇಳಿ ನಾವು ಇವತ್ತು ಡಿಸ್ಕಸ್ ಮಾಡೋಣ ಚರ್ಚೆ ಮಾಡೋಣ ಮೊದ್ಲ್ನೇದಾಗಿ ಹಂಪಿಲಿ ಇರ್ತಕಂಥ ಒಂದು ಹಂಪಿಯನ್ನು ಆಳಿರತಕ್ಕಂಥ ರಾಜ್ಯ ಮನೆತಳ್ಯಾವಪ್ಪ ಅಂತಂದ್ರೆ ಸಂಗಮ ಸಾಳುವ ತುಳುವ ಅರವೀಡು ಈ ನಾಲ್ಕು ಮನೆತನಗಳು ಈ ನಾಲ್ಕು ರಾಜ ಮನೆತಗಳು ಒಂದು ಒಂದು ಸ್ಥಳವನ್ನು ಕೇಂದ್ರವನ್ನಾಗಿ ಇಟ್ಟುಕೊಂಡು ಒಂದು ಸ್ಥಳವನ್ನು ಆ ಸ್ಥಳದಿಂದಲೇ ರಾಜ್ಯಭಾರ ಆಡಳಿತ ಶುರು ಮಾಡಿದ ಸ್ಥಳ ಯಾವ್ದಪ್ಪ ಅಂತಂದ್ರೆ ಹಂಪಿ ಅರ್ಥಾಯ್ತ ಈ ವಿಜಯನಗರ ಜಿಲ್ಲೆಯನ್ನು ಸ್ಥಾಪನೆ ಮಾಡಿರತಕ್ಕಂಥೋರು ಹರಿಹರ ಮತ್ತು ಬುಕ್ಕರಾಯ ಅಂಥೇಳಿ ಇವರು ಸಾವಿರ್ದ ಹದಿನೈದ್ನೂರ ಮೂವತ್ತಾರರಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿ ಆ ರಾಜ್ಯವನ್ನು ಈ ವಿಜಯನಗರ ರಾಜ್ಯವನ್ನು ಈ ರಾಜ್ಯದ ಆಡಳಿತವನ್ನು ನಾಲ್ಕು ಸಂಗ ನಾಲ್ಕು ಸಂತತಿಗಳಾಗಿ ಮಾಡಿ ಅದನ್ನು ಆಡಮ್ ಆಡಳಿತ ಮಾಡಿದ್ರು ಸೋ ಈ ಹಂಪಿ ಅಂಥಕ್ಕಂಥದ್ದು ಒಂದು ಪ್ರಸಿದ್ದವಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳ ಇಲ್ಲಿರ್ತಕಂಥ ದೇವಾಲಯಗಳು ಅಂತಂದ್ರೆ ಹಂಪಿ ವಿರೂಪಾಕ್ಷೇಶ್ವರ ದೇವಾಲಯ ಅಂಥೇಳಿ ಪ್ರಸಿದ್ಧವಾಗಿರ್ತಕಂಥ ಒಂದು ಇಡಿ ನಮ್ಮ ಭಾರತದಲ್ಲೇ ಪ್ರಸಿದ್ಧವಾಗಿರ್ತಕಂಥ ಒಂದು ಪ್ರೇಕ್ಷಣೀಯ ದೇವಾಲಯ ಪ್ರಸಿದ್ಧ ದೇವಾಲಯ ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ದೇವಾಲಯ ಈ ಹಂಪಿ ದೇವಾಲಯ ಏನೈತೆ ಆ ಹಂಪಿ ದೇವಾಲಯ ವಿರೂಪಾಕ್ಷೇಶ್ವರ ದೇವಾಲಯದ ಅಪೊಸಿಟಾಗಿದೆ ಒಂದು ಕಿಂಡಿ ಐತೆ ಆ ಕಿಂಡಿಯಲ್ಲಿ ನೀವು ಈ ದೇವಾಲಯ ನೋಡಿದ್ರೆ ಅದು ಆ ದೇವಾಲಯ ಪೂರ್ತಿ ಕೂಡ ಒಂದು ಉಲ್ಟಾ ಅಂತಂದ್ರೆ ಶಿರ ಶಿರಯೇನೈತಲ ದೇವಾಲಯದ ಶಿರ ಅದೆಲ್ಲ ಕೂಡ ಉಲ್ಟಾ ಆಗಿ ಕಾಣಿಸುತ್ತೆ ಸೋ ಇದೊಂದು ಪ್ರಸಿದ್ಧ ಟೆಕ್ನಾಲಜಿ ಈ ಟೆಕ್ನಾಲಜಿ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಅವರು ದೇವಾಲಯವನ್ನು ಕಟ್ಟಿರಬೋದು ಅದು ಆದಮೇಲೆ ಅಂದ್ರೆ ಎಲ್ಲಿರ್ತಕ್ಕಂಥ ವಿಜಯವಿಟ್ಟಲ ದೇವಾಲಯ ಆಗಿರಬೋದು ವಿಜಯವಿಟ್ಟಲ ದೇವಾಲಯ ಎಷ್ಟೋ ತುಂಬ ಪ್ರಖ್ಯಾತ ಆಗಿದೆ ಸೋ ಅಲ್ಲಿರ್ತಕ್ಕಂಥ ಕಲ್ಲಿನ ರಥ ಕಲ್ಲಿನ ರಥ ವಿಷಯಕ್ಕೆ ಬಂತಂದ್ರೆ ಅದನ್ನು ಯಾ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತಂದ್ರೆ ನೋಡುಗರಿಗೂ ಕೂಡ ಅಬ್ಬಾಬಬ್ಬಬಾ ಅಂತ ಅನ್ನಿಸಬೇಕು ಯಾಕಪ್ಪ ಅಂತಂದ್ರೆ ಅದನ್ನು ನೋಡಿದ್ರೆ ನಿಮಗೆ ಕಣ್ಣು ಕಣ್ಣು ಕಿತ್ತು ಬಂದ್ಬಿಡ್ತದೆ ಯಾಕೆಂದ್ರೆ ಇದನ್ನು ಹಿಂಗೆಲ್ಲ ಮಾಡಿದ್ರೆ ಯಾವ ಥರ ಮಾಡಿದ್ರು ಅಬ್ಬಾಬಾಬ್ಬಾ ಗ್ರೇಟ್ ಅಂತ ಹೇಳಿ ಬಾಯಿ ಬಾಯಿ ಮೇಲೆ ಕೈ ಇಟ್ಕೋಬೇಕು ಆ ಥರ ಮಾಡಿದ್ದಾರೆ ಅದನ್ನು ಸೋ ಇದೇ ಈ ಒಂದು ಆಕೃತಿಯನ್ನು ನಮ್ಮ ನಮ್ಮ ಭಾರತ ದೇಶದ ನೋಟುಗಳ ಮೇಲೆ ಐವತ್ತು ರುಪಾಯಿ ನೋಟಿನ ಮೇಲೆ ನಮ್ಮ ಈ ಕಲ್ಲಿನ ರಥ ಚಿತ್ರಣವನ್ನು ಮುದ್ರಿಸಿದ್ದಾರೆ ಸೋ ಈ ಹಂಪಿ ಪ್ರೇಕ್ಷಣೀಯ ಸ್ಥಳವನ್ನು ನೋಡಲು ಎಲ್ಲಿಂದೋ ಅಂದರೆ ಬೇರೆ ದೇಶದಿಂದ ಫಾರಿನರ್ಸ್ ಬರ್ತಾರೆ ಆಮೇಲೆ ನಾರ್ತ್ ಇಂಡಿಯಾದವ್ರುವರು ಸೌತ್ ಇಂಡಿಯಾದವರು ಎಲ್ಲ ಯಾರು ಯಾರು ನೋಡಿಲ್ಲೊ ಅವರನ್ನು ನೋಡಲು ಭಾಳ ಇಷ್ಟಪಡುತ್ತಾರೆ ಹಂಪಿಯನ್ನು ಸೋ ಈ ಹಂಪಿನ್ನ ನೋಡ್ಬೇಕಂದ್ರೆ ಒಳ್ಳೇ ಸೀಸನ್ ಯಾವ್ದಪ್ಪ ಅಂತಂದ್ರೆ ಸೀಸನ್ ಅಂತೇನೂ ಇಲ್ಲ ಯಾಕೆಂತಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಆಲ್ ಮೋಸ್ಟ್ ಯಾವಾಗಲು ಕೂಡ ಬಿಸಿಲೇ ಇರತ್ತೆ ಸೋ ನೀವು ಚಳಿಗಾಲ ಅತ್ತ ಚಳಿಗಾಲದ ಸಮಯದ ಅಂದರೆ ಡಿಸೆಂಬರ್ರು ಇಲ್ಲಂದ್ರೆ ಜೂನ್ ಜುಲೈ ಜೂನ್ ಇಂದ ಜೂನ್ನಿಂದ ಡಿಸೆಂಬರ್ವರ್ಗು ಯಾವಾಗಾದ್ರೂ ಬರಬೋದು ಯಾಕಪ್ಪ ಅಂತಂದ್ರೆ ಅವಾಗಲೆ ಒಂದು ತಂಪಾದ ವಾತಾವರಣ ಇರುತ್ತೆ ಯಾಕೆಂತಂದ್ರೆ ಮಳೆ ಬರೋದಾಗಿರಬೋದು ಚಳಿ ಆಗಿರಬೋದು ಇವೆಲ್ಲ ವಾತಾವರಣ ಇರೋದರಿಂದ ನೀವು ಅರಾಮಾಗಿ ನೋಡಬೋದು ಬಟ್ ಬೇಸಿಗೆ ಸಮಯದಲ್ಲಿ ಏನಾದ್ರು ಬಂದ್ರಿ ನೀವು ಸತ್ತೇ ಹೋಗಿಬಿಡ್ತೀರಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಬಿಸಿಲಿಗೆ ನೀವು ತಡ್ಕೊಳೋಕ್ಕೆ ಆಗಂಗಿಲ್ಲ ಯಾಕೆಂದ್ರೆ ನಾವೇ ಇಲ್ಲಿ ತತಡ್ಕೊಳೋದು ಭಾಳ ಕಷ್ಟ ಬಿಸಿಲಿಗೆ ಅಂಥದ್ರಾಗ ನೀವು ಎಲ್ಲಿಂದೋ ಬಂದು ಬಿಸಿಲೇ ಕಾಣ್ದೆ ಇಲ್ದೋರನ್ನ ಮೂವತ್ತು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ಗೆ ಬಿಟ್ರೆ ಏನು ಹೆಂಗೆ ಬದುಕ್ತೀರಿ ಸೋ ಅದಕ್ಕೆ ಆಗೋಲ್ಲ ಅದಕ್ಕೆ ಹೇಳ್ತಿರೋದು ನೀವು ಏನಾದರು ನೋಡಬೇಕು ಅಂತಂದ್ರೆ ಮೊದಲು ಫಸ್ಟ್ ಮಳೆಗಾಲದ ಸಮಯ ಹೋಗಬೇಡ್ರಿ ಮಳೆ ಹೇಳೋಕ್ಕೆ ಬರೋಲ್ಲ ಬಂದ್ರೆ ಬರೋದು ಇಲ್ಲಂದ್ರಿಲ್ಲ ಬಟ್ ಚಳಿಗಾಲ ಓಕೆ ಚಳಿಗಾಲ ಈಸ್ ಬೆಟ್ರ ಐ ತಿಂಕ್ ಚಳಿಗಾಲ ಈಸ್ ಒಳ್ಳೇ ಒಳ್ಳೇ ಸೀಸನ್ ಅದು ನೋಡಬೇಕು ಅಂತಂದ್ರೆ ನೀವೇನಾದ್ರು ಬರಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಗೈಡ್ಸ್ ಎಲ್ಲ ಕೆ ಗೈಡ್ಸ್ ಸಹಾಯ ತೊಗೊಳ್ರಿ ಒಳ್ಳೊಳ್ಳೇ ಪ್ಲೇಸಸ್ ಇದ್ದಾವೆ ಎಲ್ಲ ತೋರಿಸ್ತಾರೆ ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗಿ ಓಕೆ ತ್ಯಾಂಕ್ ಯು